ಹಲೋ ಇದು ರೈಲ್ವೆ ಬುಕ್ಕಿಂಗ್ ಆಫೀಸ್ ಅಲ್ಲವಾ ಹಾಂ ನಮಗೂ ಸ್ವಲ್ಪ ಟಿಕೆಟ್ಸ್ ಬುಕ್ ಮಾಡೋದಿತ್ತು ರಿ ಮೇಡಮ್ ನಮ್ಗೆ ಡೆಲ್ಲಿಗೆ ಮಾಡೋದಿತ್ತು ನಿಜಾಮುದ್ದಿನಿಗೆ ಮಾಡೋದಿತ್ತು ನಮ್ಗೆ ಎಷ್ಟು ಗಂಟೆಗ ಅರೈವಲ್ ರೀ ಅದು ಎಕ್ಸಾಕ್ಟ್ ಟೈಮಿಂಗ್ ಐತಲ್ಲ ರೀ ಇವತ್ತಿಂದು ಹಾಂ ನಮ್ಗೆ ಒಂದು ಐವತ್ತು ಟಿಕಿಟ್ ಬೇಕಾಗಿದ್ದು ನಮ್ಗೆ ರಿಸರ್ವೇಷನ್ ಮಾಡ್ಸ್ಬೇಕು ಐವತ್ತು ತನಕ ಮಾಡ್ಸಬೇಕಾಗಿತ್ತು ರೀ ಆಮೇಲೆ ಅದ್ರಾಗ ಹತ್ತು ವಿಂಡೋದು ಬೇಕಾಗಿತ್ತು ರೀ

ಏ ಸಿ ಬೇಕಿತ್ತು ರೀ ಮೇಡಮ್ ನೋ ಪ್ರಾಬ್ಲಮ್ ಶೋರ್ ಮೇಡಮ್

ಇಲ್ಲ ಮೇಡಮ್ ಆನ್ಲೈನ್ ಮಾಡ್ಕೊಂತೀವಿ ನಾವು ಆನ್ಲೈನ್ ಮಾಡ್ಕೊಂತೀವಿ ಬುಕ್ಕಿಂಗ ನಮ್ಗೆ ಹತ್ತು ಜನ ಲೇಡಿಸ್ ಇದಾರೆ ನಲ್ವತ್ತು ಜನ ಜೆಂಟ್ಸ್ ಇದಾರೆ ಹಾಂ ಹಾಂ ಹಾಂ ಪರ್ವಾಗಿಲ್ಲ ಮೇಡಮ್ ನಮ್ಗೆ ಎರಡು ಬೋಗಿ ಡಿಫ್ರೆಂಟ್ ಕೊಟ್ಟರೂನು ನಡಿತೈತಿ ಬಟ್ ನಮ್ಗೆ ಐವತ್ತು ಟಿಕಿಟ್ಸ್ ಬುಕಿಂಗ್ ಬೇಕೇ ಬೇಕಿತ್ತು ಇವತ್ತಿನ ನಿಜಾಮ್ ಹಾಂ ಆನ್ಲೈನ್ ಬುಕ್ಕಿಂಗ್ ತೋರಿಸ್ತಾ ಇದಿಯಲ್ಲ ರೀ ಮೇಡಮ್ ನಿಮ್ಮದು ಐತೆ ಅಂತ ಹೇಳಿ ಅದಕ್ಕೆ ನಾವು ಕಾಲ್ ಮಾಡಿದ್ವಿ ಹೌದು ರೀ ಮೇಡಮ್ ಓಕೆ ಅಲ್ಲ ನಮ್ಮ ಕನ್ಫಮೇಷನ್ ಬೇಕು ರೀ ಮೇಡಮ್ ಹ್ಞೂ ಸರಿ ನಮ್ಮ ಹುಡ್ಗನ್ನ ಕೊಟ್ ಕಳಿಸ್ತೀನಿ ಹಾಂ ಓಕೆ ಮೇಡಮ್ ತ್ಯಾಂಕ್ ಯು ಓಕೆ